ನಮಸ್ತೆ ಹೇಳಿ ಸರ್ ಹೇಳಿ ಆ್ಯಪಲ್ ಇದೆಯಾ ಸರ್ ಅಂದರೆ ಈಗ ನೀವು ಹೇಳ್ತಾಯಿದ್ದೀರ ನಮಗೆ ರಫ್ ಆ್ಯಂಡ್ ಟಫ್ ಯೂಸ್ ಮಾಡೋದಕ್ಕೆ ಮೊಬೈಲ್ ಬೇಕು ಅಂತ ಓಕೆ ಓಕೆ ಓಕೆ ಸೂಪರ್ ನನಗೆ ನಂಗೆ ಅರ್ಥ ಆಯಿತು ನೀವು ಹೇಳಿದ್ದು ನೀವು ಹೇಳಿದ್ ಅರ್ಥ ಆಯಿತು ಅಯ ನಿಮಗೆ ಹಾಂ ಛಲೋದಿದೆ ಛಲೋದಿದಾವೆ ನಿಮಿಗೆ ಬೇಕಾರೆ ರಫ್ ಆ್ಯಂಡ್ ಟಫ್ ಯೂಸ್ ಮಾಡೋದಕ್ಕೆ ಎಲ್ಲಾದಕ್ಕೆ ಬೇಕು ಅಂದರೆ ಈಗ ನಾವು ಸಜೆಸ್ಟ್ ಮಾಡಿದೆ ನನ್ನ ನನ್ನ ಕಡೆಯಿಂದ ನಾನು ಗೊತ್ತಿರೋ ಪ್ರಕಾರ ಓ ಈಪ್ ಓಓ ವೀಪೋ ವೀವೋ ಇರ್ಬೋದು ಓಪೋ ಇರ್ಬೋದು ಅದು ತುಂಬ ರಫ್ ಆ್ಯಂಡ್ ಟಫಾಗಿ ಯೂಸ್ ಮಾಡ್ಬೋದು ಕ್ಯಾಮ್ರಾನು ತುಂಬ ಕ್ಲ್ಯಾರಿಟಿ ಬರ್ತಾಯಿದ್ದಾವೆ ನಿಮಗೆ ಕನ ನಿಮ್ಗೆ ಕನ್ವೀನ್ಸ್ ಆಗೋ ರೇಟಲ್ಲಿ ಇರ್ತದೆ ಅದೆಲ್ಲ ಹೊಸ ಅದು ನಿಮಗೆ ಫೈ ಜಿ ಬೇಕಾ ಫೋರ್ ಜಿ ಬೇಕಾ

ಓಕೆ ಓಕೆ ಓಕೆ ಓಕೆ ನಿಮಗೆ ತುಂಬ ರೇಟ್ ಏನು ಇರೋಲ್ಲ ಜಸ್ಟ್ ಏಯ್ಟೀನ್ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಅದೆಲ್ಲ ಏಯ್ಟೀನ್ ಹದಿನೆಂಟು ಸಾವಿರ ಹದಿನೆಂಟು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಹದಿನೆಂಟು ಸಾವಿರದಲ್ಲಿ ನಿಮಗೆ ಫೈ ಜಿ ಫೋನ್ ಬರ್ತವೆ ಫೈ ಜಿ ಫೋನ್ ಬರತ್ತೆ ಒಳ್ ಅದದು ವೀವೋ ವಿ ಟ್ವೆಂಟಿ ನೈನ್ ಅಂತ ಬರ್ತಾಯಿದೆ ಅದು ಟ್ವೆಂಟಿ ಸೆವೆನ್ ತೌಸಂಡ್ ಇದೆ ತುಂಬ ಚೆನ್ನಾಗಿದೆ ಆಮೇಲೆ ವೀವೋ ಅಂತ ಹೇಳಿಬಿಟ್ಟು ಇನ್ನೊಂದು ಫೋನ್ ಇದೆ ಅದು ನೈಂಟೀನ್ ತೌಸಂಡು ಅಂದರೆ ಹತ್ತೊಂಬತ್ತು ಸಾವಿರದ ಐನೂರು ಇದೆ ಅದು ಸ್ವಲ್ಪ ಕ್ಯಾಮ್ರಾ ಕಡಿಮೆ ಆಮೇಲೆ ಕೆಪಾಸಿಟಿ ಕಡಿಮೆ ಇದೆ ಸ್ಟೋರೇಜ್ ಇರುತ್ತೆ ಅಷ್ಟೇ ಬಿಟ್ಟರೆ ಒಂದು ರೀತೀಲಿ ಓಕೆ ಬಟ್ ನೀವು ಫೈ ಜಿ ಕೇಳ್ತಾಯಿದ್ದೀರಲ್ವಾ ಫೈ ಜಿ ಕೇಳೋದರಿಂದ ನಿಮಗೆ ವೀವೋ ವಿ ಟ್ವೆಂಟಿ ನೈನ್ ಅಥ್ವಾ ವೀವೋ ಟ್ವೆಂಟಿ ನೈನ್ ಇದ್ನ ತಗೊಂಡರೆ ಚೆನ್ನಾಗಿರುತ್ತೆ ಸರ್ ಅಡ್ವಾನ್ಸ್ ಇಲ್ಲೆ ಪ್ರೇಸೆಂಟು ಗೊತ್ತಾಯಿತು ಗೊತ್ತಾಯಿತು ನನಗೆ ರೇಟ್ ಜಾಸ್ತಿ ಆಯ್ತು ಅಂತ ನೀವು ಭಯ ನೀವು ರೇಟ್ ಜಾಸ್ತಿ ಆಯ್ತು ಅಂತ ಭಯ ಬೀಳೋ ಅವಶ್ಯಕತೆ ಇಲ್ಲ ರೇಟ್ ಜಾಸ್ತಿ ಆಗ್ಯದಂದರೆ ಇ ಎಮ್ ಐಲಿ ಮಾಡ್ಕೊಡ್ತಿವಿ ನಾವು ಜಸ್ಟ್ ನಿಮಗೆ ಇ ಎಮ್ ಐಲಿ ತ್ರೀಯಿಂದ ಫೋರ್ ತೌಸನ್ ಕಟ್ಟಿದರೆ ಸಾಕು ತಿಂಗ್ಳು ತಿಂಗ್ಳು ಮೂರು ಸಾವಿರ ಇಲ್ಲ ಎರಡುವರೆ ಸಾವಿರ ಕಟ್ಕಂಡು ಹೋಗ್ತಾ ಇರ್ಬೋದು ನಿಮಗೆ ಜಾಸ್ತಿ ಏನಾಗಲ್ಲ ಒಂದು ಇಲ್ಲ ಬಡ್ಡಿ ಏನು ಇರಲ್ಲ ಬಡ್ಡಿ ಏನು ಬಡ್ಡಿ ಏನು ಹಾಕೋದಿಲ್ಲ ಬಡ್ಡಿ ಹಾಕೋದೇ ಇಲ್ಲ ನಿಮಗೆ ಅಬ್ಬಬ್ಬ ಅಂದರೆ ಹನ್ನೆರಡು ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಅಷ್ಟೇ ಹ್ಞೂ ತುಮ್ ತುಂಬಾ ಚೆನ್ನಾಗಿದೆ ನಾಳೆ ಬಂದು ನೀವು ವಿಸಿಟ್ ಶಾಪಿಗೆ ನಾ ನಿಮಗೆ ಕೊಡ್ಸ್ತೇನೆ ಓಕೆ